ಕ್ರೀಡೆಗಳು ನಮ್ಮ ಜನರಿಗೆ ಒತ್ತಡ ನಿವಾರಣೆ ಮತ್ತು ಸಂತೋಷಕ್ಕೆ ಮಾರ್ಗವನ್ನು ನೀಡುತ್ತವೆ ಹೇಗೆ ಅಂದರೆ ನಾವು ಆಟಾಡ್ತಾಯಿದ್ದರೆ ಖುಷಿಯಾಗಿರ್ಬೋದು ಮತ್ತು ರಕ್ತ ಚಲನೆ ಚೆನ್ನಾಗಿ ಆಗು ಚೆನ್ನಾಗಾಡತ್ತೆ ಮತ್ತು ನಮ್ಮ ಮೈಯಲ್ಲಿರೋ ಬೆವರು ಬೆವರೆಲ್ಲಾ ಬೆವರೆಲ್ಲಾ ಈಚೆ ಬಂದು ನಮ್ಮ ಫ್ರೆಶ್ನೆಸ್ ಒಂಥರಾ ಫ್ರೆಶ್ನೆಸ್ ಥರ ಇರುತ್ತೆ ಮತ್ತು ದಪ್ಪ ಆಗೋಲ್ಲ ನಮ್ದು ನಮ್ಮ ಮೈಂಡಲ್ಲಿ ಯಾವುದೇ ಥರ ಏನೇ ಯೋಚನೆ ಕೆಟ್ಟ ಯೋಚನೆ ಆಗಲೀ ಯಾವ್ದಾದರೂ ಕೆಲ್ಸದ ಪ್ರೆಶರ್ ಆಗಲೀ ಓದೋ ಟೆಂಕ್ಷನ್ ಆಗಲೀ ಈಗ ಕೆ ಎಲ್ಲ ಕೆಲವರು ಹೇಳ್ತಿರ್ತಾರೆ ಹಾಸ್ಪೆಟಲ್ಸಲ್ಲೇ ಹೇಳ್ತಿರ್ತಾರೆ ನೀವೇನಾದರೂ ಆ ಥರ ಗೇಮ್ಸ್ ಆಡ್ರಿ ಯಾರ ಜೊತೆಯಾದ್ರು ಮಿಂಗಲ್ ಆಗಿ ಗೇಮ್ಸ್ ಆಡಿರಿ ವ್ಯಾಯಾಮ ಮಾಡಿರಿ ಆ ಥರ ಏನಾದರೂ ಹೇಳ್ತಿರ್ತಾರಲ್ವ ಹಾಗಾಗಿ ನಾವು ಆಟ ಆಡೋದರಿಂದ ನಮ್ಮ ಒತ್ತಡ ಕಡಿಮೆ ಆಗುತ್ತೆ ಅಂದರೆ ನಮ್ಮ ಮೈಂಡು ಡೈವರ್ಟ್ ಆಗುತ್ತಲ್ವಾ ಡೈವರ್ಟ್ ಆದಾಗ ನಮ್ಮ ನಮ್ಮ ಮೈಂಡ್ ಪೂರ್ತಿ ನಾವು ಆಟಾಡೋದ್ರ ಮೇಲೆ ಗಮನ ಕೊಟ್ಟಾಗ ಈ ಆ ನಮ್ಮ ಮನ್ಸಿನ ಮೇಲಿರೋ ಒತ್ತಡ ನಮಗೆ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಮನ್ಸಿನ ಮೇಲಿರೋ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ ಅವಾಗ ನಮ್ಮ ಮನಸಲ್ಲಿರೋ ಒತ್ತಡ ಚೂರು ಕಡಿಮೆ ಆದಾಗ ನಮ್ಮ ಮೈಂಡು ನಮ್ಮದು ಮೆದುಳು ನಮ್ದು ಹೃದಯದ ಏನೇ ಆಗಲಿ ನಮ್ಮ ಮನ್ಸಿಗೆ ಒಂಥರಾ ನೆಮ್ಮದಿ ಸಿಕ್ತೊ ಸಿಗೋ ಥರ ಆಗುತ್ತೆ ಮತ್ತು ಸಂತೋಷವೂ ಸಿಗುತ್ತೆ ಸಂತೋಷ ಹೆಂಗ್ ಸಿಗುತ್ತೆ ಈಗ ಫ್ರೆಂಡ್ಸ್ ನಾವು ಸ್ನೇ ನಮ್ಮ ಸ್ನೇಹಿತರ ಜೊತೆ ನಾವು ಗೇಮ್ ಆಡ್ತಿರ್ಬೇಕಾದ್ರೆ ತುಂಬ ಖುಷ್ ಖುಷಿಯಾಗಿ ಮಾತಾಡ್ಕೊಂಡಿರ್ತೀವಿ ಆದರೆ ಒಬ್ಬೊಬ್ಬರೆ ಇದ್ದರೆ ಅಷ್ಟೆಲ್ಲ ಅಷ್ಟೆಲ್ಲ ಖುಷಿಯಾಗಿರೋದಕ್ಕೆ ಆಗೋಲ್ಲ ಗೇಮ್ ಆಡಿಕೊಂಡು ಮನ್ಸಿನ ಒತ್ತಡ ರ್ ಕಡಿಮೆ ಮಾಡಿಕೊಂಡು ಸಂತೋಷವಾಗಿ ಆಟಾಡ್ಕೊಂಡಿದ್ದರೆ ಆಟಾಡ್ಕೊಂಡಿದ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ನಮ್ನ ರಕ್ತ ಚಲನೆ ಚೆನ್ನಾಗಾಗುತ್ತೆ ನಾವು ನೂರು ವರ್ಷ ಚೆನ್ನಾಗಿರ್ಬೋದು ಇವಾಗ ಇವಾಗಿನ ಜನ್ರೇಷನಲ್ಲಿ ಮಕ್ಳುಗಳು ಬೆಳಗ್ಗೆ ಎದ್ದ ತಕ್ಷಣ ಸಾಕು ಆ ಮೊಬೈಲ್ ಫೋನ್ನ ನೋಡ್ಕೊಂಡು ಕುತ್ಕೋತಾರೆ ಅದ್ರ ಬದಲು ಅದ್ರ ಬದಲು ಆಟ ಆಗಲೀ ಫ್ರೆಂಡ್ಸ್ ಜೊತೆ ಓಡಾಡೋದಾಗ್ಲೀ ಜಾಗಿಂಗ್ ಮಾಡೋದಾಗ್ಲೀ ವ್ಯಾಯಾಮ ಮಾಡೋದಾಗ್ಲೀ ಎಲ್ಲರು ಆಟ ಆ ಥರ ಮಾಡ್ತಿದ್ದರೆ ಅವರು ತುಂಬ ಚೆನ್ನಾಗಿರ್ತಾರೆ ಅದೇ ನಮಗೆ ವಯಸ್ಸಾಗಿರೋ ಕಾಲದಲ್ಲಿ ಅವರು ಎದ್ದ ತಕ್ಷಣ ಎಲ್ಲರ ಜೊತೆ ಹೊಲಾ ಅದು ಇದು ಅಂತ ಕೆಲಸ ಮಾಡೋಕ್ ಹೋಗ್ತಿದ್ರು ಅವರು ಗೇಮ್ ಆಡಲಿಲ್ಲ ಅಂದ್ರೂ ಅವರು ತುಂಬ ಮೈಬಗ್ಗಿಸಿ ಕೆಲ್ಸ ಮಾಡ್ತಿದ್ದರು ಹಂಗಾಗಿ ಇವಾಗ ಅವರು ತುಂಬ ವರ್ಷ ಇರ್ತಾರೆ ಆದರೆ ಈಗಿನ ಕಾಲದಲ್ಲಿ ಎದ್ದ ತಕ್ಷಣ ಯಾರೂ ವ್ಯಾಯಾಮ ಮಾಡೋಲ್ಲ ಗೇಮ್ ಆಡೋಲ್ಲಾ ಆ ಥರ ಎಲ್ಲ ಎದ್ದಿದ್ದ ತಕ್ಷಣ ನಾವು ನಮ್ಮ ಆರೋಗ್ಯ ನಾವು ಚೆನ್ನಾಗಿಟ್ಕೋಬೇಕು ಅಂದರೆ ಗೇಮ್ ಆಡ್ತಿರ್ಬೇಕು ಕ್ರೀಡೆಗಳ್ನ ಆಡ್ತಾಯಿರಬೇಕು ಮತ್ತು ಸಂತೋಷ್ವಾಗಿರೋದಕ್ಕೆ ಅದು ಸಹ ನಮಗೆ ಹೆಲ್ಪ್ ಮಾ ಯಾವಾಗ್ಲೂ ನಮಗೆ ಸಹಾಯ ಮಾಡುತ್ತೆ ನಮ್ಮ ಜೀವನದಲ್ಲಿ ನಾವು ಆಟಾ ಅಬ್ ಆಟ ಎಷ್ಟೋ ನಮ್ದು ಆ ನಮ್ಮ ಮನ್ಸಿನ ಒತ್ತಡ ಎಷ್ಟು ರಿಲೀಫ್ ಮಾಡಿಕೋಬೇಕು ಅಂದರೆ ಮೊದಲನೇ ದಾರಿ ಅಂದರೆ ನಾವು ಎಲ್ಲರ ಜೊತೆ ಆಟ ಆಡ್ತಿರಬೇಕು ಕ್ರೀಡೆ ಆಡಬೇಕು ಫುಟ್ಬಾಲಾಗಲೀ ವಾಲಿಬಾಲಾಗಲೀ ಜಾಗಿಂಗ್ ಜಾಗಿಂಗಾಗಲೀ ಕ್ರಿಕೇಟಾಗಲೀ ಮಕ್ಳ ಜೊತೆಗೆ ಚಿನ್ನಿದಾಂಡು ಆಡೋದಾಗಲೀ ಯಾವುದೇ ಥರದ್ ಆಟಗಳ್ನ್ ಆಡಿದ್ರೂ ಅಷ್ಟೇ ನಮ್ಗೊಂಥರಾ ಮನಸ್ಸಿನ ಒತ್ತಡ ಎಲ್ಲ ರಿಲೀಫಾಗಿ ನಮ್ಮ ಮನಸ್ಸಿಗೆ ಸಂತೋಷವನ್ನು ಸಂತೋಷ ತಂದ್ಕೊಡುತ್ತೆ ಎಲ್ಲರ ಜೊತೆಗೂ ನಾವು ಒಂದಾಗಿ ಅವ್ರ ಜೊತೆ ಮಾತಾಡ್ತಿದ್ದರೆ ನಮ್ಮ ಮೈಂಡಲ್ಲಿರೋ ಒತ್ತಡವೆಲ್ಲ ತೆಗ್ದ್ ಈಚೆ ಹಾಕಿ ನಾವು ಆಟದಮೇಲೆ ಗಮನ ಕೊಡೋದರಿಂದ ನಮ್ಮ ಮನಸಲ್ಲಿರೋ ಒತ್ತಡ ಎಲ್ಲ ನ ಫುಲ್ ರಿಲೀಫಾಗಿ ಸಂತೋಷವಾಗಿ ಅವತ್ತಿನ ದಿನ ಎಲ್ಲ ಫುಸ್ಸು ಫುಲ್ಲು ಫ್ರೆಶ್ಶಾಗಿರೋ ಥರ ಆ ಆಟ ನಮಗೆ ಬರುತ್ತೆ ಹೀಗಾಗಿ ನಮ್ಮ ನಾವು ಕ್ರೀಡೆ ಆಡೋದರಿಂದ ನಮ್ಮ ಮನಸ್ಸಿನ ಒತ್ತಡ ಮತ್ತು ಸಂತೋಷವನ್ನು ನಾವು ಕಳೆದುಕೊಳ್ತೇವೆ ಸಂತೋಷವನ್ನು ಹೆಚ್ಚಿಸ್ತೀವಿ ನಮ್ಮ ಹ ಸ್ವಾರಿ ಹೆಚ್ಚಿಸ್ತೀವಿ ನಾವು ಹೀಗಾಗಿ ಕ್ರೀಡೆಗಳು ಜನರಿಗೆ ಒತ್ತಡ ಮತ್ತು ನಿರ್ವಹಣೆ ಸಂತೋಷಕ್ಕೆ ಮಾರ್ಗವನ್ನು ತಂದು ಕೊಡುತ್ತದೆ